ಭಾರತದ ಫ್ಯಾಷನ್ ಅಭಿಪ್ರಾಯಗಳ್ ಏನಂದರೇ ನಮ್ಮ ಮೊದಲಿನ ಮೊದಲು ಟ್ರೇಡಿಷ್ನಲ್ಲೂ ಮೊದಲು ಸೀರೆ ಎಲ್ಲಾ ಉಡ್ಕೊಂಡು ಹೋಗ್ತಿದ್ರು ಹುಡುಗ್ಯರೂ ಮತ್ತು ಹುಡುಗರು ಎಲ್ಲಾ ಪಂಚೇ ಲುಂಗಿ ಆಮೇಲೇ ಶರ್ಟ್ ಬನ್ಯಾನ್ ಎಲ್ಲ ಹಾಕೊಂಡು ಹೋಯ್ತಿದ್ರ್ ಈಗ ಜನರೆಲ್ಲ ಹಾಗಿಲ್ಲ ಎಲ್ಲಾ ಚೇಂಜ್ ಆಗಿ ಹೋಗಿದ್ದವೆ ಎಲ್ಲರೂ ಬದಲಾಗಿದ್ದವೆ ಎಲ್ಲರೂ ಅಂದರೆ ಎಲ್ಲರೂ ಅಲ್ಲಿ ಇಲ್ಲಿ ತಿರ್ಗಾಡೋದು ಆಮೇಲೆ ಎಲ್ಲರೂ ಸೂಟು ಬ ಸೂಟ್ ಕೆಲವೆಲ್ಲಾ ಹಾಕೊಳ್ಳುದು ಯಾರು ಲುಂಗಿ ಹಾಕೊಳುದಿಲ್ಲ ಯಾರು ಹುಡ್ಗ್ಯರು ಎಲ್ಲ ಯಾರು ಸೀಡಿ ಸೀರೆ ಹಾಕೊಳುದಿಲ್ಲ ಎಲ್ಲಾ ವೆಸ್ಟರ್ನ್ ಎಲ್ಲರು ವೆಸ್ಟರ್ನು ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಎಲ್ಲರೂ ಮೊದಲಿನಾಂಗೆ ಸಂಸ್ಕಾರಗಳು ಇಲ್ಲವ ಈಗಿನ ಜನರಲ್ಲಿ ಈಗಿನ ಜನರೆಲ್ಲ ಮಾಡರ್ನು ಫಾರಿನೀ ಫಾರಿನಿನ್ನ ಎಲ್ಲಾ ಬಟ್ಟೆ ಎಲ್ಲಾ ಬರಬೇಕು ಅಂತ ಹೇಳ್ತಾವ್ರೆ ಮೊದ್ಲಿನ ಹಾಗೆ ಸಂಸ್ಕೃತಿಯಿಂದ ಇರುವುದೆಲ್ಲ ಅವ್ರಿಗ ಏನೂ ಇಲ್ಲ ಆಮೇಲೆ ಈಗ ಈಗಿನ ಜನರೆಲ್ಲ ಇಷ್ಟು ಈಗಿನ ಜನರೆಲ್ಲ ಅಷ್ಟೂ ಟ್ರೆಡಿಷ್ನಲ್ ಆಗಿ ಈಗ ಮೊದಲಿಂದ ಜನರನ್ನ ಆಗಿ ಅವ್ಗಳನ್ನ ಬಟ್ಟೆಗಳನ್ನ ಎಲ್ಲಾ ಹಾಕೊಳೊದೆಲ್ಲಾ ಅಸಹ್ಯ ಅಂದು ಹೇಳ್ತಾರೆ ಅವರು ಆ ಬಟ್ಟೇನೂ ಹಾಕೊಳೋದು ಸೀರೆಗಳು ಉಡೋಕಿಲ್ಲವಾ ಉಡುವುದಿಲ್ಲ ಅಷ್ಟು ಈಗ ಈಗಿನ ಹೆಂಗಸರು ಈಗಿನ ಹುಡ್ಗ್ಯರು ಎಲ್ಲಾ ಆಮೇಲೆ ಅವರು ಈಗಿನ ಜನ್ರಾಂಗೇ ಹೀಗೆ ಇರುದಿಲ್ಲ ಅವರು ಈಗ ವೆಸ್ಟರ್ನು ಹೊರಗಿನಿಂದ ಜನ ಹ್ಯಾಂಗಿದ್ದಾರೆ ಹಾಗಿರುವುದನ್ನು ಅಷ್ಟು ಅನುಕೂಲವನ್ನು ಅಷ್ಟು ಅನುಕೂಲವಿತ್ತು ತಗೋಳ್ತಾರೆ ಹೊರ್ಗಿನ ಹಾಗೆ ಈಗ ಅಮೇರಿಕಾದಲ್ಲಿರುವ ಜನರೆಲ್ಲ ಹ್ಯಾಂಗೋ ಬಟ್ಟೆ ಹಾಕೋಳ್ತಾರೆ ಹೀಗೋ ನಮ್ಮ ಭಾರತದಲ್ಲೂ ಹಾಗೆ ಹಾಕೊಳ್ಬೇಕು ಅಂತ ಹೇಳ್ತಾರೆ ಮೊದಲಿನಾಂಗೆ ಸೀರೆ ಉಡೋದು ಲುಂಗಿ ಬನ್ಯಾನ್ ಎಲ್ಲಾ ಹಾಕೊಳ್ಳುದು ಟ್ರೆಡಿಷ್ನಲ್ ಆಗಿ ಇರುದು ಈಗ ಇಷ್ಟಪಡುದೆಲ್ಲ ಯಾರು ಯಾವಾಗ ಜನರು ಎಲ್ಲರು ಅವರು ತಾನು ತಂದೇ ಆಗಿ ಆ ಬಟ್ಟೆಯನ್ನು ಅಳೆಯುವುದು ಶರ್ಟ್ ಪ್ಯಾಂಟ್ ಹಾಕೊಳ್ಳುದು ವೆಸ್ಟರ್ನ್ ಟೈಪಲ್ಲೇ ಎಲ್ಲರು ಬಟ್ಟೆ ಹಾಕೊಳ್ಳುದು ಹುಡುಗ್ಯರ ಎಲ್ಲಾ ಸೀರೆ ಉಳುದ್ರೆ ವೆಸ್ಟೆರ್ನ್ ಪೀಸು ಶರ್ಟ್ಸು ಸ್ಕರ್ಟ್ಸ್ ಎಲ್ಲಾ ಹಾಕೊಳ್ತಾರೆ ಈಗಿನ ಜನರೆಲ್ಲ ಮೊದ್ಲಿನ ಹಾಗೆ ಸೀರೆ ಉಟ್ಟು ಕಾ ಆಮೇಲೆ ಸೀರೆ ಉಟ್ಟು ಆಮೇಲೆ ಇದು ಕೂದಲುಗಳೆಲ್ಲವು ಸರಿಯಾಗಿ ಬಾಚ್ಕೊಂಡು ಬರೋದು ಚೋಟಿ ಹಾಕೊಂಡು ಬರೋದು ಬಿಂದಿ ಹಚ್ಚೋದು ಏನು ಇಲ್ಲ ಈಗಿನ ಜ ಹುಡುಗಿಯರಿಗೆ ಎಲ್ಲರೂ ವೆಸ್ಟೆರ್ನ್ ಶಾರ್ಟ್ ದರ್ಸ್ ಹಾಕಿ ಕೂದಲೆಲ್ಲ ಬಿಟ್ಕೊಂಡು ಕೂದ್ಲು ಬಿಟ್ಕೊಂಡು ಹಾಗೆ ಬರುವುದು ಕಾಲೇಜ್ ಹೋಗೋದು ಶಾಲೆಗ ಹೋಗೋದು ಅದೇ ಕೂದಲು ಬಿಟ್ಕೊಂಡು ಶಾರ್ಟ್ ಡ್ರಸ್ ಹಾಕಿ ಬಿಂದಿ ಇಡ್ದಲೆ ಹಾಗೆ ಗಂಡಸರು ಹಾಗೇ ಮೊದ್ಲಿನ ಹಾಗೆ ಲುಂಗಿ ಎಲ್ಲಾ ಹಾಕೊಳುದಿಲ್ಲ ಈಗ ಹುಡುಗ್ಯರ ಥರ ಪ್ಯಾಂಟ್ ಶರ್ಟ್ ಹಾಕಿ ಹಾಗೇ ಕೂದಲೆಲ್ಲ ಸ್ಟೈಲ್ ಮಾಡಿ ಹಾಗೇ ಹೋಗೋದು ಡ್ರಸ್ ಹಾಕೊಂಡು ವೆಸ್ಟರ್ನ್ ಡ್ರಸ್ಸು ಸೂಟ್ ಹಾಕೊಳುದು ಈಗಿನ ಜನರೆಲ್ಲ ಸೂಟ್ ಹಾಕೊಳುದು ಆಮೇಲೆ ಶೂಸ್ ಶರ್ಟು ಶೂಸನ್ನ ಪ್ಯಾಂಟ್ ಎಲ್ಲಾ ಹಾಕೊಂಡು ಫಾರ್ಮಲ್ ಆಗೇ ಚೆನ್ನಾಗಿ ಹೋಗೋದು ಮೊದಲಿನಾಗೇ ಹೋಗೋದಿಲ್ಲಾ ಲುಂಗಿ ಹಾಕೊಂಡು ಶರ್ಟ್ ಪ್ಯಾಂಟ್ ಶಿಸ್ತಾಗಿ ಹೋಗುದ ಎಲ್ಲಾ ಈಗಿನವ್ರ ಎಲ್ಲಾ ಎಲ್ಲ ಸೂಟ್ ಪ್ಯಾಂಟ್ ಶಿಸ್ತಾಗಿ ಹೋಗಬೇಕಂತ ಹೋಗ್ತಾರೆ ಎಲ್ಲರು ನೋಡಬೇಕು ನಮಗೆ ಆಗಿ ಮೊದ್ಲಿನ ಹಾಗೆ ಆಗಿರುದಿಲ್ಲ ಆಗಿದ್ದರೂ ಎಲ್ಲರೂ ಶಿಸ್ತು ಆಗಿ ಹುಡುಗಿಯನ್ನು ಬಟ್ಟೆ ಹಾಕೊಳನಾ ಹಾಕೊಣು ಫ್ಯಾಷನ್ ಅಷ್ಟು ಫ್ಯಾಷನ್ ಮಾಡುದಿಲ್ಲ ಹಾಗಿದ್ದರೂ ಮೊದ್ಲಿನವರು ಎಲ್ಲ ಈಗಿನವರು ಎಲ್ಲಾ ಚೆನ್ನಾಗಿ ಫ್ಯಾಷನ್ ಮಾಡಿ ಎಲ್ಲಾ ಬಾ ಪಾಚ್ಕೊಂಡು ಗಿಚ್ಕೊಂಡು ಎಲ್ಲಾ ದುಡ್ಡಿಂದ ಖರೀದಿ ಸಾವಿರ ಸಾವಿರ ರೂಪಾಯಿ ಎಲ್ಲಾ ಬಟ್ಟೆ ಎಲ್ಲ ತಗೊಂಡು ಒಂದ್ಸಲಿ ಹಾಕೊಳುತ ಹಾಗೆ ತಗುದು ಮೊದ್ಲಿನ ಹಾಗೇ ಎಲ್ಲಾ ಯೂಸ್ ಮಾಡುದಿಲ್ಲ ಹಾಗಿದ್ರೂ ಮೊದ್ಲಿನ ಹಾಗೇ ಒಂದು ಶರ್ಟ್ ತಗೊಂಡರೆ ಒಂದು ವರ್ಷ ಎರಡು ವರ್ಷ ಹೀಗೇ ಹಾಕೊಳುತಿದ್ದರು ಈಗಿನ ಜನರು ಹಾಗಲ್ಲ ಒಂದು ಶರ್ಟ್ ತಗೊಂಡ್ರೆ ಒಂದು ದಿವಸ ಹಾಕೊಂಡರೆ ಎರಡನೇ ದಿವಸ ಹಾಗೆ ಬಿತ್ತಾ ಬಿಡ್ಸ್ ಹಾಕೋದು ಎಲ್ಲಾದರು ಹೊತಾಕೊದು ಒನೊಂದು ಸಾವಿರ ರೂಪಾಯಿ ಶರ್ಟ್ ಎಲ್ಲಾ ಹಾಗೆ ಹೊತಾಕೊದು ಆದರೆ ಮೊದಲಿನಂಗೆ ಹಾಗಿರುದಿಲ್ಲ ಆಗಿದ್ವು ಒಂದು ಸಾವಿರ ರೂಪಾಯಿ ಶರ್ಟ್ ತಗೊಂಡರೆ ಅದೇ ಒಂದು ಎರಡು ವರ್ಷ ಆದರು ಹಾಗೆ ಇರ್ತಿತ್ತು ಹಾಗೆ ಹಾಕೊಂಡು ಹೋಗುದು ಆಮೇಲೆ ಅವರು ಹೀಗಾಗಿತ್ತು ತುಂಬಾನೇ ಸುಸ್ತಾಗಿತ್ತು ಈಗಿನವ್ರ ಎಲ್ಲಾ ಸೂಟ್ ಹಾಕಿ ಈ ಎಲ್ಲಾ ಹಾಕಿ ಹೋಗ್ತಾವ್ರೆ ಆಮೇಲೆ ಅವರು ಮೊದ್ಲಿನ ಹಾಗೆ ಮೊದ್ಲ ಹ್ಯಾಂಗೆ ಹುಡುಗ್ಯರ ಎಲ್ಲಾ ಸೀರೆ ಉಟ್ಕೊಂಡು ಹೋಗ್ತಿದ್ರು ಸೀರೆ ಉಟ್ಕೊಂಡು ಹೋಗ್ತಿದ್ದರು ಆಮೇಲೆ ಅವರು ಸೀರೆ ಉಟ್ಕೊಂಡು ಇದು ಹಾಕೊಂಡು ಸೀರೆ ಉಟ್ಕೊಂಡು ಹೋಗೋದು ಅವರು ಆಮೇಲೆ ಇದು ಬಿಂದಿ ಹಾಕೊಳ್ಳುದು ಟಿಕ್ಲಿಯ ಕ ತಲೆಗೆ ಮ ಟಿಕ್ಲಿ ಹಾಕೊಳ್ಳುವುದು ಈಗ ಅವರೆಲ್ಲ ತಲೆ ಇಟ್ಟಿಲಿ ಅದು ಅಷ್ಟು ಸಣ್ಣ ಒಂದು ಚಮ್ಕಿ ಥರ ಇರ್ತದೆ ಕೈಯಲ್ಲಿ ವಾಚ್ ಹಾಕೊಳುದು ವೆಸ್ಟರ್ನ್ ವೆಸ್ಟರ್ನ್ ಡ್ರಸ್ ಹಾಕೊಳ್ಳುದು ಆ ಒಂದು ಡ್ರಸ್ ಹಾಕೊಂಡು ಬರುದು ಅವರು ಅಷ್ಟು ಚೆನ್ನಾಗಿ ಕಾಣ್ಸಿಲಾದ್ರು ಅದೇ ಹಾಕೊಂಡು ಹೋಗುದು ಫ್ಯಾಷನ್ ಅಂತ ಈಗಿನವರು ಈಗಿನವರು ಸೀರೆ ಅಂದರೆ ಏನೋ ಅಂತ ತಿಳ್ಕೊಂಡಾರೆ ಸೀರೆ ಅಂದರೆ ಏನೋ ಅಂತ ತಿಳ್ಕೊಂಡು ಯಾರೋ ಹಾಕೊಳ್ಳುದಿಲ್ಲ ಸೀರೆ ಖಾಲಿ ಹೀಗೆ ತಿರ್ಗಾಡ್ತಾ ಇರೋದು ಅವ್ರದ್ದೂ ಅಷ್ಟೇ ಆಮೇಲೆ ತಿರ್ಗಡ್ತಾ ಇರೋದು ನಮ್ಮ ಜನರನ್ನು ತಿಳ್ಸಬೇಕಂದು ಹೇಳುತ್ತೇನೆ ಏನು ಅಂದರೆ ಹಾಗೆ ಮೊದ್ಲಿನ ಅತ್ತಾ ಟ್ರೆಡಿಷ್ನಲ್ ಅಂದರೆ ಮಾರ್ಡನ್ ಡ್ರಸ್ಸು ಅಂದರೆ ಸೀರೆ ಹಾಕೊಳೋದೆ ಹುಡುಗ್ಯವರಿಗೆ ಮತ್ತು ಹುಡುಗರಿಗೆ ಪಂಚೆ ಬನ್ಯಾನ್ ಹಾಕಿ ತಿರ್ಗಾಡುದೇ ಶೋಭೆ ಕೊಡುತ್ತದೆ ಚೆನ್ನಾಗಿ ಕಾಣ್ಸುತ್ತದೆ ಎಲ್ಲರಿಗೂ ಇದು ಸೂಟ್ ಬುಟ್ ಇಂದ ಎಲ್ಲರೂ ತಾನೆ ತಾನೆ ದೊಡ್ಡವ ತಾನೆ ದೊಡ್ಡವ ಅಂತ ಹೇಳುದ ಅಷ್ಟೆ ಸೂಟ್ ಬುಟ್ ಇಂದ ಏನೂ ಆಗೋದಿಲ್ಲ ಪಂಚೆಗಳ ಇರುವುದೇ ಪಂಚೆಗಳು ಇರುತ್ತದೆ ಎಲ್ಲಾ ಅದೇ ಚೆನ್ನಾಗಿ ಇರುತ್ತದೆ ಈ ಪಂಚೆಯಲ್ಲಿ ಇರುವುದೇ ಚೆನ್ನಾಗಿ ಇರುತ್ತದೆ ಸೀರೆಯಲ್ಲೇ ಹುಡುಕಿದ್ದರೂ ಎಲ್ಲಾ ಚೆನ್ನಾಗಿ ಕಾಣ್ಸುತ್ತವೆ ನಮಗೆ ಮತ್ತು ಏನು ಅಂದರೆ ಹುಡುಗರು ಏನು ಅಂದರೆ ಹುಡುಗರು ವೆಸ್ಟರ್ನ್ ಶೂಸ್ ಹಾಕೊಳ್ಳುದು ಎಲ್ಲಾ ಹಾಕೊಂಡು ಹೋಗುದು ಅದು ಕಮ್ಮಿ ಮಾಡಬೇಕು ಚೆನ್ನಾಗಿ ಕಾಣ್ಸ್ತದೆ ಬಟ್ ಟ್ರೇಡಿಷ್ನ್ ಅಂದರೆ ಟ್ರೇಡಿಷ್ನಲ್ ಕಾಣ್ಸುತ್ತೆ